ಹಲೋ ಹಾಂ ಇದು ಹಣ್ಣಿನ ದುಕನ್ ಅಲ್ಲರೀ ಹಾಂ ಎಷ್ಟೊತ್ತಿಗೆ ತೆರಿತೀರ್ರಿ ನೀವು ಹಾಂ ಅದೆ ಈ ಹತ್ತರ್ಲಿಂದ ಪೂರಾ ಏಳು ತನಕ ಇರ್ತದೆರಿ ಅದೆ ನಮ್ಗೆ ಸ್ವಲ್ಪ ನಂಜನ್ಗೂಡು ಬಾಳೆ ಹಣ್ಣು ಬೇಕಾಗಿತ್ತುರಿ ಹಾಂ ಹಾಂ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಬೇಕು ತಾಜಾ ಇರ್ಬೇಕು ನೋಡಿರಿ ತಾಜಾ ಫ್ರೆಶ್ ಇರಬೇಕು ಬಾಳೆ ಹಣ್ಣು ಮತ್ತು ಮಾ ಮಾವಿನ ಹಣ್ಣು ಭಿ ಫ್ರೆಶ್ ಇರಬೇಕು ಮತ್ತೆ ಅಂತವ್ ಇಂತವು ಕೊಡಬ್ಯಾಡ್ರಿ ನೋಡಿರಿ ಹಾಂ ರೀ ಹೆಂಗೆ ಕಿಲೋ ಹೆಂಗೆ ಬೇಕು ಹಾಂ ಹೆಂಗೆ ಡಝನ್ ಕೊಟ್ಟಿರಿ ಬಾಳೆಹಣ್ಣು ಅಯ್ಯೊ ಎಷ್ಟು ಪಿರಿಯವರೀ ಅಂದರೆ ಹೇಗ್ರಿ ಸ್ವಲ್ಪ ಜರ ಕಮ್ಮಿ ರೇಟಿನಾಗೆ ಕೊಡಿರಿ ಅದೆ ನಂಜನ್ಗೂಡದವು ಅಂತೇಳಿ ನಾವು ಭಿ ಕೇಳ್ತೆವು ಕಮ್ ಮಾಡಿರಿ ಅಷ್ಟರಾ ನೀವು ಕಮ್ ಮಾಡಿದ್ರಿ ಅಂದ್ರೆ ಮತ್ತು ನಾವು ಆಜು ಬಾಜು ಅದೇರಿ ಬರ್ತೇವು ನಾವು ಬಂದು ನೋಡ್ತೇವು ಹಾಂ ಹಾಂ ಬರ ದೂರ ಇರ್ತೇವೆರಿ ನಾವು ಸ್ವಲ್ಪ ಅದರ ಕಡೇದೆ ತಾಜಾ ಫ್ರೆಶ್ ಇರ್ಬೇಕು ನೋಡಿರಿ ಬಾಳೆಹಣ್ಣು ಮಾವಿನ ಹಣ್ಣು ಅದೆ ಮತ್ತು ನೀವು ಕಮ್ಮಿ ಓಷ್ಟು ಹೇಳತ್ತೀರಿ ಮತ್ತೆ ಹೇಗಾ ಕಮ್ಮಿ ಕೊಟ್ಟಿರಿ ಅಂದ್ರೆ ಮತ್ತೆ ನಾವು ನಮ್ಮ ಬಾಜುದ ಅವ್ರಿಗೆ ಅವ್ರಿಗೆ ಭೀ ಕರ್ಕೊಂಡು ಬರ್ತೀವಿ ನಮ್ಗೆ ಪೂಜಾ ಹಾಂ ನಮ್ಮ ಪೂಜಾಕ್ಕೆ ಬೇಕು ನೋಡಿರಿ ಫ್ರೆಶ್ ಇರಬೇಕು ತಾಜಾ ಇರಬೇಕು ಮತ್ತು ಛಂದ ಇರಬೇಕು ಪೂಜಾ ಕಡೆಗೆ ಬೇಕಾಗ್ಯಾವರಿ ಹಾಂ ಯಾವಾಗ ಬಾ ಅಂತೀರಿ ಹ್ಞೂ ಹಾಂ ರಿ ಮದ್ಯಾಹ್ನ ಬರ್ಲಾಕ ಆಗಲ್ಲರಿ ಸ್ವಲ್ಪ ನಾಳೆ ಬರ್ತೇವೆರಿ ಹ್ಞೂ ಹಾಂ ನಾಳೆ ನಾಳೆ ಹಾಂ ಅದೇನು ನೀವು ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಅಂದರೆ ಬರ್ತೇವೆರಿ ಮತ್ತು ನಾವು ದೂರಿಂದ ಬರ್ತೆವೆ ನಾವು ಮತ್ತು ನೀವು ಸ್ವಲ್ಪ ಕಮ್ಮಿ ರೇಟು ಹಾಂ ರಿ ಆಯ್ತು ಮತ್ತು ಹಾಂ ರಿ ನಾವು ಬರ್ತೇವು ಮತ್ತು ತಾಜಾ ಇರ್ಬೇಕು ನೋಡಿರಿ ಫ್ರೆಶ್ ಇರಬೇಕು ಹಾಂ ರಿ ಬರ್ತೇವೆರಿ ನಾ

ಹಾಂ ಆಯಿತು